ನಮ್ಮನೆಲ್ಲಿ ಪಾತ್ರೆ ತುಂಬ ಜಿಡ್ಡು ಜಿಡ್ಡಿರುತ್ತೆ ಅದಕ್ಕೆ ಪಾತ್ರೆ ತೊಳೆಯೋದಕ್ಕೆ ವಿಮ್ಮು ಲಿಕ್ವಿಡ್ ತೊಗೊಂಡ್ಬರ್ತೀನಿ ಒಂದೊಂದ್ಸರೀ ಸಬೀನಾ ಪೌಡರ್ ತೊಗೊಂಡ್ಬರ್ತೀನಿ ಸಬೀನ ಪೌಡರಲ್ಲಿ ಅಷ್ಟೊಂದು ಜಿಡ್ಡು ಹೋಗೊಲ್ಲ ಪಾತ್ರೆ ತೊಳೆಯೋದಕ್ಕೆ ಅದಕ್ಕೇನು ಮಾಡ್ತೀನಿ ನಾನು ವಿಮ್ಮೆ ಜಾಸ್ತಿ ಯೂಸ್ ಮಾಡೋದು ತುಂಬ ಜಿಡ್ಡು ಜಿಡ್ಡಿರುತ್ತೆ ಮತ್ತೇ ಜಿಡ್ಡಿದ್ರೆ ಮತ್ತೆ ಅದನ್ನು ಕ್ಲೀನಾಗಿ ಸ್ವಚ್ವಾಗಿರ್ಬೇಕು ಅಂದರೆ ವಿಮ್ಮು ಲಿಕ್ವಿಡಲ್ಲೇ ಉಜ್ಜಿದ್ರೆ ಚೆನ್ನಾಗಿರುತ್ತೆ ಮತ್ತು ಶ್ಟೀಲ್ ಪಾತ್ರೆಗಳು ತೊಳೀಬೇಕು ಅಂದರೂ ಅಂದರೂ ಅದಕ್ಕೆ ಹುಣ್ಸೆಹಣ್ಣು ಹಾಕಿ ಅದನ್ನು ಉಜ್ಜಿ ಮತ್ತೆ ಲಿಕ್ವಿಡಲ್ಲೇ ಉಜ್ಜಿ ತೊಳೆದ್ರೆ ಪಾತ್ರೆ ಬೆಳ್ಳ ಬೆಳ್ಳಗಾಗುತ್ತೆ ತೀರ ಅತಿಯಾಗಿ ಇನ್ನೂ ಜಿಡ್ಡು ಹೋಗಿಲ್ಲಾಂದ್ರೆ ರಾಗಿ ಹಿಟ್ಟಿರುತಲ್ಲ ರಾಗಿ ಹಿಟ್ಟು ಹಾಕ್ಕೊಂಡು ಅದ್ರಲ್ಲಿ ರಾಗಿ ಹಿಟ್ಟಲ್ಲಿ ತೊಳಿತೀವಿ ಪಾತ್ರೆಗಳನ್ನ ಬ ಸ್ವಚ್ಛ ಆಗುತ್ತೆ ಮತ್ತೆ ತಿರುಗಾ ಅದನ್ನು ಹುಣ್ಸೆಹಣ್ಣು ಹಿತ್ತಾಳೆ ಪಾತ್ರೆಗಳಾದ್ರೆ ಹುಣಸೇಹಣ್ಣು ತೊಗೊಂಡು ಹುಣ್ಸೆಹಣ್ಣಲ್ಲಿ ಉಜ್ತೀವಿ ಹುಣ್ಸೆಹಣ್ಣು ಪಾ ಹುಣ್ಸೆಹಣ್ಣು ಹಚ್ಚಿ ತೊಳ್ದಾದಮೇಲೆ ಅದಕ್ಕೇ ನಾವು ಸಬೀನಾ ಹಾಕಿ ಉಜ್ಜಿದ್ರೆ ಪಾತ್ರೆ ಇನ್ನು ಬೆಳ್ಳಗಾಗುತ್ತೆ ಅದರಲ್ಲಿ ಬೆಳ್ಳಿ ಪಾತ್ರೆ ತೊಳೀಬೇಕು ಅಂತಂದ್ರೆ ಬೆಳ್ಳಿ ಪೀತಾಂಬರಿ ಅಂತ ಬರುತ್ತೆ ಆ ಪೀತಾಂಬರಿಯಲ್ಲಿ ಉಜ್ಜಿದ್ರೆ ಇನ್ನು ಚೆನ್ನಾಗಾಗುತ್ತೆ ಮಸಿ ಎಲ್ಲಾ ಆಗಿರುತ್ತಲ್ಲ ತುಂಬ ಪಾತ್ರೆಗಳು ಅದನ್ನು ಉಜ್ಜೋದಕ್ಕೆ ಸಬೀನಾ ಹಾಕ್ಕೊಂಡು ಉಜ್ಬೇಕು ಮತ್ತೆ ಲೋಟಗಳೂ ಅದೆಲ್ಲ ತಟ್ಟೆ ಮತ್ತು ಸಿಲ್ವರ್ ಶ್ಟೀಲ್ದೆಲ್ಲ ವಿಮ್ ಪೌಡರಲ್ಲೇ ತೊಳೀಬೇಕು ವಿಮ್ಮಲ್ಲಿ ತೊಳ್ದಿಲ್ಲ ಅಂತಂದ್ರೆ ಅದೂ ಪಾತ್ರೆ ಸ್ವಚ್ಛ ಆಗೊಲ್ಲ ಅದಕ್ಕೋಸ್ಕರ ನಾವೇನ್ಮಾಡ್ತೀವಿ ಅಂದರೆ ವಿಮ್ ಜಾಸ್ತಿ ಯೂಸ್ ಮಾಡ್ತೀವಿ ವಿಮ್ಮಿಂದ ತೊಳೆದ್ರೆ ಪಾತ್ರೆಗಳು ಪಳ ಪಳಾ ಅಂತ ಹೊಳೀತಾ ಇರುತ್ತೆ ಮತ್ತು ಕ್ಲೀನಾಗೂ ಆಗುತ್ತೆ ನೋಡೊಕ್ಕೂ ಹೂಂ ಒಂದೂ ಇದಾಗಿ ಕಾಣಿಸುತ್ತೆ ಹಂಗಾಗಿ ನಾವು ಹಿಮ್ ಪಾ ವಿಮ್ ಇದರಲ್ಲೆ ನಾನು ಪಾತ್ರೆಗಳನ್ನು ಜಾಸ್ತಿ ತೊಳೆಯೋದು ಹಿತ್ ಹಿತ್ತಾಳೆ ಪಾತ್ರೆ ಮಾತ್ರ ಪೀತಾಂಬರಿ ಪೌಡ್ರ್ ತೊಗೊಂಬರ್ತೀನಿ ಇದು ಅದ್ರಲ್ಲಿ ಉಜ್ತೀನಿ ಇನ್ನ ಮತ್ತೆ ತಿರುಗಾ ಈ ಗಾಜಿನ ಲೋಟಗಳು ಅವೆಲ್ಲ ತೊಳೀಬೇಕು ಅಂದರೆ ಸ್ವಲ್ಪ ಸರ್ಪು ವಿಮ್ಮು ಹಾಕ್ಕೊಂಡು ತೊಳೆದ್ರೆ ಚೆನ್ನಾಗಿ ಬರುತ್ತೆ ಪಾತ್ರೆಗಳು ಅದು ತೊಳೆದ್ರು ನೀಟಾಗಿಡ್ಬೋದು ಮತ್ತು ತಿರುಗಾ ಪಾತ್ರೆಗಳೇನು ಅಂತಂದ್ರೆ ನಾವು ಅದನ್ನು ಬ ಉಜ್ಜಿ ತೊಳೆದು ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿ ಇಟ್ರೆ ಪಾತ್ರೆ ಕ್ಲೀನಾಗಿರುತ್ತೆ ಮತ್ತೇ ಪ್ಲ್ಯಾಸ್ಟಿಕ್ ಪಾತ್ರೆಗಳು ಅವೆಲ್ಲ ಏನಾಗುತ್ತೆ ಅಂದರೆ ಪ್ಲ್ಯಾಸ್ಟಿಕ್ ಪ್ಲ್ಯಾಸ್ಟಿಕ್ ಡಬ್ಬಿಗಳು ಮತ್ತು ಈ ಪ್ಲ್ಯಾಸ್ಟಿಕ್ ಲೋಟ ಮತ್ತು ಜರಡಿ ಪ್ಲ್ಯಾಸ್ಟಿಕ್ ಟಬ್ಗಳು ಅಂಥವೆಲ್ಲ ವಿಮ್ ಹಾಕ್ಕೊಂಡು ಚೆನ್ನಾಗೆಲ್ಲ ಉಜ್ಜಿ ಮಾಡಿ ತೊಳೆದ್ಬಿಟ್ಟು ಅದನ್ನು ಒರೆಸಿ ನೀಟಾಗಿಡಬೇಕು ಅವಾಗ ಇಟ್ಟಾಗ ಸ್ವಚ್ಛ ಆಗಿರುತ್ತೆ ಅದರಲ್ಲೂ ದೀಪಗಳು ಹಿತ್ತಾಳೆ ದೀಪ ಅಂತೂ ಏನು ಉಜ್ಜಿ ಏನು ಹಾಕಿದ್ರೂ ಅಷ್ಟು ಕ್ಲೀನ್ ಆಗೋದೇ ಇಲ್ಲ ಅದಕ್ಕೆ ಹುಣ್ಸೆಹಣ್ಣು ಸಬೀನ ಹಾಕ್ಕೊಂಡು ಉಜ್ಬಿಟ್ಟು ಒಂದು ಸ್ವಲ್ಪ ಶೋಡಾ ಪುಡಿ ಇತ್ತಲ್ಲ ಅದನ್ನ ಹಾಕ್ಕೊಂಡು ಅಡುಗೆ ಶೋಡ ಅನ್ನೊದನ್ನು ಅದನ್ನು ಹಾಕಿ ಉಜ್ಜಿ ಬಳಸಿದ್ರೆ ಅದೂ ಸ್ವಚ್ಛ ಆಗುತ್ತೆ ಮತ್ತು ಅದೆಲ್ಲ ಉಜ್ಜಿ ತೊಳ್ದಾದಮೇಲೆ ಸ್ವಲ್ಪ ವಿಭೂತಿ ಇರುತ್ತೆ ಆ ವಿಭೂತಿ ತೊಗೊಂಡು ಒಣ ಒರೆಸ್ಬಿಟ್ಟು ಒರೆಸಿ ವಿಭೂತಿಲ್ಲಿ ಉಜ್ಜಿದ್ರೆ ಆ ಬಟ್ಟೆ ಇದು ಬಟ್ಟೆಲ್ಲಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಉಜ್ಜಿ ಬಟ್ಟೆಲ್ಲಿ ಒರೆಸ್ಬಿಟ್ಟು ಒಂದು ಆ ಕಾಟನ್ ಹತ್ತಿ ಇರುತ್ತಲ್ಲ ಅದ್ರಲ್ಲಿ ಉಜ್ಜಿದ್ರೆ ಹೊಸ ಪಾತ್ರೆ ಹೇಗೆ ಇರುತ್ತೊ ಅದೇ ಥರವೇ ಬರುತ್ತೆ ಅಡುಗೆ ಮಾಡಿದ ಪಾತ್ರೆಗಳೆಲ್ಲ ಸಬೀನದಲ್ಲೆ ನಾನು ತೊಳೆಯೋದು ತಟ್ಟೆ ಲೋಟಗಳನ್ನ ಅವೆಲ್ಲ ಮತ್ತೇ ಅಷ್ಟೆ ಅದಾದಮೇಲೆ ಮತ್ತೆ ಇನ್ನೇನು ಕಾಫಿ ಲೋಟಗಳಂತೆ ಮತ್ತು ಜ್ಯೂಸ್ ಲೋಟಗಳು ಅವನ್ನೆಲ್ಲ ಸಬೀನ ಇದರಲ್ಲೆ ತೊಳೆಯೋದು ಪಾತ್ರೆಗಳನ್ನ ನಾನು